ನಮ್ಮ ಭಾರತದಲ್ಲಿ ಅತಿ ದೊಡ್ಡ ಟ್ರಾ ಪಬ್ಲಿಕ್ ಟ್ರಾನ್ಸ್ಪೋರ್ಟೇಶನ್ ಅಂದರೆ ಅದು ರೈಲ್ವೆ ಅಂದರೆ ಟ್ರೈನಿನಲ್ಲಿ ಪ್ರಯಾಣ ಮಾಡುವುದು ಟ್ರೈನಿನ ಸಂಚಾರ ಇಡೀ ಭಾರತದಲ್ಲಿ ಇಡೀ ಭಾರತದೆಡೆ ಹಬ್ಬಿದೆ ಟ್ರೈನಿನಲ್ಲಿ ಸಂಚಾರ ಮಾಡುವುದರಿಂದ ನಮಗೆ ಕಡಿಮೆ ವೆಚ್ಚದಲ್ಲಿ ಸಂಚಾರ ಮಾಡುವು ಮಾಡಬಹುದು ಹಾಗೂ ತುಂಬ ದೂರನೇಯ ಸ್ಥಳಗಳಿಗೆ ನಾವು ಹೋಗಬಹುದು ನಮ್ಮ ಭಾರತದಲ್ಲಿ ಟ್ರೈನಿನ ಸಂಚಾರ ಸುಮಾರು ವರ್ಷದ ಹಿಂದೆಯೇ ಪ್ರಾರಂಭವಾಗಿದೆ ಈಗಿನ ಕಾಲದಲ್ಲಿ ಇನ್ನೂ ಹಲವಾರು ಟ್ರೈನ್ಗಳು ನಮ್ಮ ಭಾರತದಲ್ಲಿ ಸಂಚರಿಸಲು ಪ್ರಾರಂಭವಾಗಿದೆ ಯಾಕೆಂದರೆ ಅತಿ ಹೆಚ್ಚು ಜನರು ಟ್ರೈನಿನಲ್ಲಿ ಪ್ರಯಾಣಿಸಲು ಪ್ರಾರಂಭ ಮಾಡಿದ್ದಾರೆ ಇದರಿಂದ ಟ್ರೈನುಗಳ ಕೊರತೆ ಕೊರತೆಯನ್ನು ನಾವು ಕಾಣಬೌದು ಇದರಿಂದ ನಮ್ಮ ಭಾರತ ಸರ್ಕಾರವು ಟ್ರೈನಿನ ಟ್ರೈನುಗಳನ್ನು ಹೆಚ್ಚಿಸಲು ಯೋಜನೆಗಳನ್ನು ಹಾಕಿಕೊಳ್ಳುತ್ತಿವೆ ಟ್ರೈನಿನಲ್ಲಿ ಓಡಾಡುವುದು ಒಂದು ಒಳ್ಳೆಯ ಬೆಳವಣಿಗೆ ಏನಕ್ಕೆ ಯಾಕೆಂದರೆ ಎಲ್ಲ ಜನಗಳು ತಮ್ಮ ತಮ್ಮ ಸ್ವಂತ ವಾಹನದಲ್ಲಿ ಓಡಾಡುವುದರಿಂದ ಟ್ರಾಫಿಕ್ ಹೆಚ್ಚಾಗುತ್ತದೆ ಹಾಗೂ ಇಂಧನದಿಂದ ಹೊರಬರುವ ಮಾಲಿನ್ಯ ಕೂಡ ಹೆಚ್ಚಾಗುತ್ತದೆ ಇದರಿಂದ ನಾವು ಪಬ್ಲಿಕ್ ಟ್ರಾನ್ಸ್ಪೋರ್ಟೇಶನ್ಗಳನ್ನು ಬಳಸುವುದರಿಂದ ನಮ್ಮ ಭಾರತದ ಎಕಾನಮಿ ಕೂಡ ಬೆಳೆಯುತ್ತದೆ ಹಾಗೂ ಮಾಲಿನ್ಯ ಕೂಡ ಕಡಿಮೆಗೊಳ್ಳುತ್ತದೆ ಟ್ರೈನ ಟ್ರೈನಿನಲ್ಲಿ ಸಂಚರಿಸುವ ಉತ್ತಮವಾದ ಉತ್ತಮವಾದ ನಾವು ಕಾಡುಗಳನ್ನು ನೋಡಬಹುದು ಮತ್ತು ಟ್ರೈನಿನಲ್ಲಿ ಹಲವಾರು ಬೋಗಿಗಳಿರುತ್ತದೆ ಮತ್ತು ಸುಮಾರು ಒಂದು ಟ್ರೈನಿನಲ್ಲಿ ನಾಲ್ಕರಿಂದ ಐದು ಸಾವಿರ ಪ್ರಯಾಣಿಕರು ಒಂದೇ ಸರಿ ಪ್ರಯಾಣ ಮಾಡಬೌದು ಅಷ್ಟು ಸೀಟುಗಳಿರುತ್ತವೆ ಮತ್ತು ಟ್ರೈನಿನಲ್ಲಿ ಶ್ ಶ್ಟೀಲ್ ಗಾಲಿಗಳನ್ನು ಬಳಸುತ್ತಾರೆ ಮತ್ತು ನಮ್ಮ ಭಾರತದಲ್ಲಿ ಉದ್ದನೆಯ ಟ್ರೈನಿನ ಟ್ರ್ಯಾಕನ್ನು ಮಾಡಲಾಗಿದೆ ಮತ್ತು ಇಡೀ ಜಗತ್ತಿನಲ್ಲಿ ನಮ್ಮ ಭಾರತದಲ್ಲಿ ಮಾತ್ರ ಉದ್ದ ಉದ್ದನೆಯ ಟ್ರೈನಿನ ಟ್ರೈನಿನ ಟ್ರ್ಯಾಕುಗಳು ಹೊಂದಿವೆ ಇದು ನಮಗೆ ಹೆಮ್ಮೆಯ ಹೆಮ್ಮೆಪಡುವಂಥ ವಿಷಯ ಇಡೀ ಜಗತ್ತನ್ನ ಜಗತ್ತಿನಲ್ಲಿ ಯಾವ ದೇಶದಲ್ಲೂ ಇಷ್ಟು ಉದ್ದನೆಯ ಟ್ರೈನಿನ ರಸ್ತೆಗಳು ಇಲ್ಲ ಅದು ನಮ್ಮ ಭಾರತದಲ್ಲಿವೆ ಮತ್ತು ನಾವು ಟ್ರೈನಿನಲ್ಲಿ ಟ್ರೈನಿನಲ್ಲಿ ಹೋಗುವ ಸಮಯದಲ್ಲಿ ನಮಗೆ ಹಲವಾರು ಕಾಡುಪ್ರಾಣಿಗಳನ್ನು ನೋಡಬಹುದು ಮತ್ತು ಪ್ರಕೃತಿಯನ್ನು ಆನಂದಿಸಬಹುದು ಕೆಲವೊಂದು ಕಡೆ ಹೇಳಬೇಕೆಂದರೆ ಮಂಗಳೂರಿಗೆ ಹೋಗುವ ಟ್ರೈನಿನಲ್ಲಿ ನಾವು ತುಂಬ ಚೆನ್ನಾಗಿರುವ ಪ್ರಕೃತಿಯನ್ನು ನೋಡಬೌದು ಮತ್ತು ಜೋಪಾತವನ್ನು ಜೋಪಾತವನ್ನು ವೀಕ್ಷಿಸಬಹುದು ಟ್ರೈನಿನ ಟ್ರೈನಿನಲ್ಲಿ ಹೋಗುವುದು ಒಂದು ಉತ್ತಮವಾದ ಉತ್ತಮವಾದ ಎಕ್ಸ್ಪೀರಿಯನ್ಸಾಗಿರುತ್ತದೆ ಮತ್ತು ಪ್ರತಿಯೊಬ್ಬರೂ ಒಂದಲ್ಲ ಒಂದು ಸಾರಿ ಟ್ರೈನಿನಲ್ಲಿ ಪ್ರವಾಸ ಮಾಡಲೇಬೇಕು ತುಂಬ ಉತ್ತಮ ಉತ್ತಮವಾಗಿ ಅನ್ನಿಸುತ್ತದೆ ಮತ್ತು ನಮ್ಮ ಭಾರತದಲ್ಲಿ ಟ್ರೈನಿನಲ್ಲಿ ಸಂಚಾರ ಮಾಡುವವರ ಸಂಖ್ಯೆ ಕೂಡ ಹೆಚ್ಚಿದೆ ಮತ್ತು ಟ್ರೈನಿನಲ್ಲಿ ನಾವು ಒಂದು ಕಡೆಯಿಂದ ಇನ್ನೊಂದು ದೂರವಾದ ಸ್ಥಳಕ್ಕೆ ನಾವು ಪ್ರಯಾಣಿಸಬಹುದು ಮತ್ತು ನಮ್ಮ ಇತಿಹಾಸದಲ್ಲಿ ಟ್ರೈನಿನ ದುರಂತಗಳನ್ನು ನೋಡೋದಾದರೆ ಇತ್ತೀಚೆಗೆ ಬಲಸೂರಿನಲ್ಲಿ ನಡೆದ ಟ್ರೈನಿನ ಅಪಘಾತದಲ್ಲಿ ಸುಮಾರು ಸಾವಿರಕ್ಕಿಂತ ಹೆಚ್ಚು ಪ್ರಯಾಣಿಕರು ಸಾವನ್ನಪ್ಪಿದ್ದಾರೆ ಆದರೂ ನಮ್ಮ ಭಾರತದಲ್ಲಿ ರೈಲ್ವೇ ಡಿಪಾರ್ಟ್ಮೆಂಟ್ ವೇಗವಾಗಿ ಹಬ್ಬುತ್ತಿರುವ ಒಂದು ಪಬ್ಲಿಕ್ ಟ್ರಾನ್ಸ್ಪೋರ್ಟೇಶನ್ ಆಗಿದೆ ಭಾರತ ಸರ್ಕಾರವು ಜನರು ಟ್ರೈನ್ ಟ್ರೈನಿನಲ್ಲಿ ಪ್ರಯಾಣಿಸಬೇಕೆಂದು ಉತ್ತೇಜನ ನೀಡುತ್ತಿದೆ ಮತ್ತು ಈ ಥರ ವಾಹನಗಳಿಗೆ ಹೋಲಿಸಿಕೊಂಡರೆ ಟ್ರೈನಿನಲ್ಲಿ ಪ್ರಯಾಣಿಸುವುದು ತುಂಬ ಟ್ರೈನಿನಲ್ಲಿ ಪ್ರಯಾಣಿಸುವುದು ತುಂಬ ಚೀಪಾಗಿದೆ ಟ್ರೈನಿನಲ್ಲಿ ನಾವು ಸಾವಿರ ರೂಪಾಯಿ ಸಾವಿರ ರೂಪಾಯಿನ ಒಳಗೆ ಬೇರೆ ರಾಜ್ಯಕ್ಕೆ ನಾವು ಪ್ರಯಾಣಿಸ ಮಾಡಬಹುದು ಇದರಿಂದ ನಮ್ಮ ಹಣವನ್ನು ಉಳಿಸಬಹುದು ಮತ್ತು ಸುರಕ್ಷತೆಯಿಂದ ನಾವು ಬೇರೆ ಕಡೆ ಪ್ರಯಾಣಿಸಬಹುದು ಆದ್ದರಿಂದ ಪ್ರತಿಯೊಬ್ಬರೂ ಪ್ರತಿಯೊಬ್ಬ ನಾಗರಿಕರು ತಮ್ಮ ಜೀವನದಲ್ಲಿ ಒಂದು ಸಾರಿಯಾದರೂ ಟ್ರೈನಿನಲ್ಲಿ ಪ್ರಯಾಣಿಸ ಮಾಡಬೇಕು ಇದು ತುಂಬ ಉತ್ತಮವಾದ ಅನುಭವವಾಗುತ್ತದೆ